ಎರಡು ಅಕ್ಟೋಬರ್ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಒಂದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಏಳು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ಮೂರು